ವಿಪರೀತ ಪ್ರವಾಸಕ್ಕೆ ಬರೋದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇಜಾನ್ ಜಾಗಗಳಿದೆ ಬೇಜಾನ್ ಜಾಗಗಳ ಜಾಗಗಳಿದೆ ಒಂದು ಶಿವಮೊಗ್ಗ ಜೋಗ ಫಾಲ್ಸ್ಗೆ ಜೋಗ ಫಾಲ್ಸ್ ಇದೆ ಆ ರೋ ರಾಜ ರಾಣಿ ರೋರರ್ ರಾಕೆಟ್ ಆ ಫಾಲ್ಸನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಆ ಫಾಲ್ಸ್ ನೋಡಕ್ಕೆ ತುಂಬ ಜನ ಬರ್ತಾರೆ ಸೀಸನ್ಗೆ ಬರ್ತವೆ ಬರ್ತಾರೆ ಮಳೆಗಾಲ್ದಲ್ಲಿ ಬರ್ತಾರೆ ಜೋಗ ಜಲಪಾತನ ನೋಡ್ತಾ ಸವಿತಾ ಎಂಜಾಯ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಇನ್ನೊಂದು ಮಡಿಕೇರಿ ಮಡಿಕೇರಿ ಅಂದರೆ ಆ ಕ್ಲೈಮೇಟ್ಗೆ ತುಂಬ ಇಷ್ಟ ಆಗಿ ತುಂಬ ಜನ ವೆಕೇಷನ್ ಅಂದರೆ ಮಡಿಕೇರಿ ಅಂತನೆ ಡಿಸೈಡ್ ಮಾಡ್ಬಿಟ್ಟು ಮಡಿಕೇರಿಗೇ ತುಂಬ ಜನ ಬರ್ತಾರೆ ಅದಾದ ಮೇಲೆ ಬೀಚಸ್ ಏರಿಯಾ ಲೈಕ್ ಉಡುಪಿ ಮಂಗಳೂರು ಈ ಥರ ಬೀಚಸ್ ಪ್ಲೇಸ್ಗೆ ತುಂಬ ಜನ ವಿಸಿಟ್ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಪ್ಲೇಸ್ ಅಂತ ಬಂದರೆ ಚಿಕ್ಕಮಂಗ್ಳೂರು ಚಿಕ್ಮಂಗ್ಳೂರು ಪ್ಲೇಸಸು ತುಂಬ ಇದೆ ಮುಳ್ಯನಗಿರಿ ಆಗಲಿ ಈ ಥರ ಪೀಕ್ಸ್ ತುಂಬ ಹಿಲ್ಸ್ ಹಿಲ್ ಸ್ಟೇಷನ್ಸ್ ಅಲ್ಲವಾ ತುಂಬ ಚೆನ್ನಾಗಿರತ್ತೆ ಅದು ಸೀಸನಲ್ಲಿ ಹೋದ್ರೆ ಅದ್ಭುತವಾಗಿರತ್ತೆ ಆ ಕ್ಲೈಮೇಟನ್ನ ಸವಿಯಕ್ಕೆ ಒಳ್ಳೆ ಸೀಸನ್ನು ಅಂದರೆ ಮಳೆಗಾಲ ಇಲ್ಲಂದರೆ ಚಳಿಗಾಲ್ದಲ್ಲಿ ಹೋದ್ರೆ ಮ ಚಿಕ್ಮಂಗ್ಳೂರು ಅಂತೂ ತುಂಬ ಅದ್ಭುತವಾಗಿರತ್ತೆ ಇನ್ನು ಟೂರಿಸ್ಟ್ ಪ್ಲೇಸ್ ಅಂತ ಬಂದರೆ ಮೈಸೂರು ಅರಮನೆ ನೋಡೋಕ್ಕೆ ಅಂತ ತುಂಬ ಜನ ಬರ್ತಾರೆ ತುಂಬ ಕಂಟ್ರಿಯಿಂದ ಬರ್ತಾರೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಔಟ್ ಆಫ್ ಸ್ಟೇಟಿಂದ ಬರ್ತಾರೆ ಮೈಸೂರನ್ರೆ ಒಂದು ಅರಮನೆ ನೋಡಕ್ಕೆ ಚಂದ ಆಮೇಲೆ ಜೋಗ ಜಲಪಾತ ಇಂಥ ಫಾಲ್ಸ್ ಫಾಲ್ಸ್ ನೋಡೋಕ್ಕೆ ನಮ್ಮ ಕರ್ನಾಟಕಕ್ಕೆ ತುಂಬ ಜನ ಪ್ರವಾಸಿಗರುಗಳು ಬರ್ತಾರೆ ಅದಾದ ಮೇಲೆ ಬೆಳಗಾವಿ ಗೋಲ್ ಗುಂಬಜ್ ಗೋಲ್ ಗುಂಬಜ್ ಅದನ್ನೂ ನೋಡಕ್ಕೆ ಬರ್ತಾರೆ ಶೃಂಗೇರಿ ಹೊರನಾಡು ಇದೆಲ್ಲ ಒಂಥರ ಹಿಸ್ಟಾರಿಕಲ್ ಪ್ಲೇಸು ಬೇಲೂರು ಹಳೆಬೀಡು ಅದು ತುಂಬ ವರ್ಷಗಳ ಸಾವಿರ ಸಾವಿರದ ಶತಮಾನ ನೂರು ಶತಮಾನ ಇ ರಾಜರು ಕಟ್ಟಿರೋ ಕಟ್ಟಿರುವಂತಹ ಕಲ್ಲಿನ ದೇವಸ್ಥಾನನ ನೋಡಕ್ಕೆ ಅಂತನೇ ತುಂಬ ಜನ ಔಟ್ಸೈಡ್ ಕಂಟ್ರಿಯಿಂದ ಬರ್ತಾರೆ